ನಾವು ಶಾಲೆಗೆ ಹೋಗ್ತಾ ಶಾಲೆಗೆ ಹೋಗುವ ಸಮಯದಲ್ಲಿ ನಾವು ಸ್ವಲ್ಪ ಶಾಲೆ ದೂರ ಇರುವ ಕಾರಣ ನಾವು ನಡ್ಕೊಂಡು ಹೋಗಿ ಶಾಲೆ ಮುಟ್ಟಲಿಕ್ಕೆ ಆಗಿ ಆಗಿ ಆಗ್ತಿರಲಿಲ್ಲ ಯಾಕಂತೇಳಿದರೆ ನಾವು ಮೊದಲು ಶಾಲೆಗೆ ಹೋಗುವಾಗ ಮನೆ ಕೆಲಸ ಮಾಡಿ ಮತ್ತೆ ನಾವು ಶಾಲೆ ಫಸ್ಟು ನಮಗೆ ಮನೆ ಕೆಲಸದ್ದು ಇದು ಮನೆ ಕೆಲಸದ ಜವಾಬ್ದಾರಿ ಫಸ್ಟ್ ಮತ್ತು ಶಾಲೆ ಇತ್ತು ನಾವು ಶಾಲೆಗೆ ಹೋಗುವಾಗ ಆಗ ಶಾಲೆ ಸ್ವಲ್ಪ ದೂರ ಇರುವ ಕಾರಣ ಶಾಲೆಗೆ ಹೋಗುವಾಗ ಓಡಿಕೊಂಡೇ ಹೊ ಹೋಗಿ ನಾವು ಶಾಲೆಗೆ ಹೋಗ್ತಿದ್ದೆವು ಶಾಲೆ ಬಿಟ್ಟು ಮನೆಗೆ ಬರುವಾಗ ಸಹ ನಾವು ಓಡಿಕೊಂಡೇ ಬರ್ತಿದ್ದೆವು ಏಕಂದ್ರೆ ಆ ಟೈಮ್ನಲ್ಲಿ ಮಾತ್ರ ಓಡಿದ್ದು ಮಾತ್ರ ನನಗೆ ನೆನಪು ಮತ್ತು ನಾವು ಕಲಿಕೆ ದೊಡ್ಡವರಾದ ಮೇಲೆ ನಮಗೆ ಓಡಲಿಕ್ಕೆ ಆಗೆಲ್ಲ ನಾವು ಓಡಲಿಕ್ಕೆ ಆಗ್ತಿರಲಿಲ್ಲ ಓಡಿ ಓಡ್ತಿರಲಿಲ್ಲ ಆದರೆ ಈಗ ಮತ್ತೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಆರೋಗ್ಯ ಇಲಾಖೆಗೆ ಸೇರಿದ ಮೇಲೆ ನಮಗೆ ಕೆಲವೊಂದು ಸ್ಪೋರ್ಟ್ಸ್ಗಳು ಅದೆಲ್ಲ ಇತ್ತು ಆಗ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಹೊರತು ಅದರ ದೆ ದಿನನಿತ್ಯ ಓಡುವಂಥ ಇದಕ್ಕೆ ಹೋಗಲಿಲ್ಲ ಯಾಕಂತೇಳಿದರೆ ನಾವು ಕೆಲಸಕ್ಕೆ ಹೋಗಬೇಕು ಮನೆ ಜವಾಬ್ದಾರಿ ವಹಿಸಿಕೊಳ್ಬೇಕು ಆಗ ನಮಗೆ ಇದಕ್ಕೆ ಸಮಯ ಸಿಗ್ತಿರಲಿಲ್ಲ ಆದರೆ ನಾವು ಇದು ನಿವೃತ್ತಿ ಹೊಂದಿದ ಮೇಲೆ ನಾನೇನು ಮಾಡಿದೆ ಬೆಳಿಗ್ಗೆ ವಾಕ್ ಮಾಡ್ತಿದ್ದೆ ಬೆಳಿಗ್ಗೆ ಆರು ಗಂಟೆಗೆ ವಾಕ್ ಮಾಡಿರೆ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕು ನಡ್ಕೊಂಡು ಹೋಗಿ ಹೋಗ್ತಿದ್ದೆವು ಸಾಮಾನ್ಯವಾಗಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಆರೂವರೆ ತನಕ ನಡ್ಕೊಂಡು ಮನೆ ಸೇರ್ತಿದ್ದೆವು ಕ ಕಾಲಕ್ರಮೇಣ ಅದೂ ಸಹ ಏನಾಯಿತು ನಮ್ಮ ಮನೆಯಲ್ಲೆಲ್ಲ ಮಕ್ಕಳು ಆದರು ಮಕ್ಕಳಿಗೆ ಮದುವೆಯಾಗಿ ಅವ್ರಿಗೆ ಮೊಮ್ಮಕ್ಕಳೆಲ್ಲ ಹುಟ್ಟಿದರು ಆಗ ಶಾಲೆಗೆ ಹೋಗುವ ಮಕ್ಕಳಿರುವ ಕಾರಣ ಬೆಳಿಗ್ಗೆ ಹೊತ್ತು ನಮಗೆ ನಡ್ಕೊಂಡು ಹೋಗಲಿಕ್ಕೆ ಸಮಯ ಸಿಗ್ಲಿಲ್ಲ ಹಾಗಾಗಿ ಅದನ್ನು ನಿಲ್ಲಿಸಿದೆ ಈ ಒಂದು ಏಳೆಂಟು ವರ್ಷದಿಂದ ಅದನ್ನು ನಿಲ್ಲಿಸಿದ್ದೇನೆ ಮತ್ತೆ ಸಾಯಂಕಾಲ ಹೋಗುವುದಿಲ್ಲ ಸಾಯಂಕಾಲ ಯಾಕೆ ಹೋಗುವುದಿಲ್ಲ ಅಂತೇಳಿದರೆ ಮನೆ ಕೆಲಸ ಮಾಡಿ ಆಗುವಾಗ ಸಾಯಂಕಾಲಾಗುವಾಗ ಮತ್ತೆ ಬೋರ್ ಆಗ್ತದೆ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಟಿ ವಿ ಬಂತಲ್ಲ ಟಿ ವಿ ಬಂದ ಕಾರಣ ಟಿ ವಿ ನೋಡಿಕೊಂಡು ಮನೆಯಲ್ಲೇ ಕುತ್ಕೊಳೋದು ಅಷ್ಟೇ